ಈಗ ಮೊದಲೆಲ್ಲ ಹಳ್ಳಿಗಳಲ್ಲೆಲ್ಲ ಗುಡಿಸ್ಲುಗಳು ಆಮೇಲೆ ಚಿಕ್ಕ ಚಿಕ್ಕ ಮನೆಗಳೇ ಇರ್ತಿದ್ವು ಒಳಗಡೆ ಹೋಗ್ಬೇಕ್ ಅಂದರೆ ಸಗ್ಣಿ ಇಂದ ಸಾರಿಸಿ ಇರ್ತಿದ್ರು ಆ ರೀತಿಯ ಮನೆಗಳಿದ್ವು ಈಗ ಯಾಕೇ ಜನ್ರೇಷನ್ ಚೇಂಜ್ ಆದಂಗೆಲ್ಲ ಅಂದರೆ ಮಕ್ಕಳು ವಿದ್ಯಾವಂತರು ಬುದ್ದಿವಂತರು ಈ ರೀತಿ ಆದಾಗೆಲ್ಲ ನಮ್ಮದು ಒಂದು ಮಟ್ಟಕ್ಕೆ ಇರಲಿ ಅಂತಕ್ಕಂಥ ಒಂದು ಜನರಲ್ಲಿ ಬಂದಿದೆ ಮನವರಿಕೆ ಆಗಿದೆ ಆ ಮನವರಿಕೆ ಅಂತಕ್ಕಂಥದ್ ಆದಮೇಲೆ ಅವ್ರ ಮಕ್ಳಳು ವಿದ್ಯಾವಂತ್ರು ಆಗಿದ್ರೆ ಆ ವಿದ್ಯಾವಂತ್ರು ದುಡೀತ ಇದ್ರೆ ಮಾ ಅವರೆ ಹೇಳ್ತಾರೆ ಅಮ್ಮಾ ಈ ರೀತಿ ಮನೆಗಳು ಬೇಡ ನಮಗೂ ಒಂದು ಸ್ಟ್ಯಾಂಡರ್ಡ್ ಮನೆ ಬರಲಿ ನಾವು ಯಾಕಂದರೆ ದೊಡ್ಡ ದೊಡ್ಡ ಸಿಟಿಯಲ್ಲಿ ನೋಡ್ಕೊಬಂದಿದೀವಿ ಈ ರೀತಿ ಮನೆಗಳನ್ನು ಕಟ್ಟೋಣ ಅಂತ ಹೇಳಿ ಈಗ ಹಳ್ಳಿಗಳಲ್ಲಿ ಸ್ವಲ್ಪ ಮನೆಗಳನ್ನು ಚೇಂಜ್ ಆಗಿ ಅಂದರೆ ಅವರು ಡೆಮಾಲಿಷ್ ಮಾಡಿ ಅವ್ರು ಕಟ್ತಾರೆ ಅವ್ರು ಕಟ್ಟಿರ್ತಕ್ಕಂತಹ ಒಂದು ಮನೆಯನ್ನು ಪಕ್ಕದ ಮನೆಯವ್ರು ನೋಡಿ ನಾವು ಕಟ್ಟೋಣ ಅಂತಕ್ಕಂಥ ಒಂದು ಆಸೆ ಅನ್ನೋದು ಇರುತ್ತೆ ಮನುಷ್ಯನಿಗೆ ಜೀವನದಲ್ಲಿ ಏನು ಇಲ್ಲ ಅಂದರೆ ಒಂದು ಮನೆ ಬೇಕಂತೆ ಆ ಮನೆಯಂತಕ್ಕಂಥದು ಹಳ್ಳಿಗಳಲ್ಲಿ ಗುಡಿಸ್ಲು ಮನೆ ಅವರು ಪಕ್ಕದ ಮನೆಯವ್ರು ಚೆನ್ನಾಗಿದಾರೆ ನಾವು ಯಾಕೆ ಒಂದು ಸ್ವಲ್ಪ ಕಟ್ಟಬಾರ್ದು ಅಂತಕ್ಕಂಥದ್ ಬರ್ತದೆ ಅಕಸ್ಮಾತ್ ಹಣದ ಅವಶ್ಯಕತೆ ಇತ್ತು ಅಂದರೆ ಅವ್ರೇನು ಮಾಡ್ತಾರೆ ಯಾರ್ ಹತ್ರತ್ರು ಸಾಲ ಮಾಡ್ತಾರೆ ಅಥ್ವ ಇಲ್ಲಾಂದರೆ ಲೋನ್ಗಳಾದ್ರ್ ತಗೋಳ್ತಾರೆ ಲೋನ್ಗಳೆಲ್ಲಾ ತಗೊಂಡು ಕಟ್ಟಿಸ್ತಾರೆ ಕಟ್ಟಿಸಲ್ಲಾ ಅಂತ ಏನಿಲ್ಲಾ ಬಟ್ ಅನೇಕ ರೀತಿಯ ಕಷ್ಟಗಳನ್ನು ಪಟ್ಕೊಂಡು ಪಟ್ಕೊಂಡು ಪಟ್ಕೊಂಡು ಕೊನೆಗೇ ಒಂದು ಸ್ಟೆಪ್ಪಿಗೇ ಅಂದರೆ ಒಂದು ಲೆವೆಲ್ಲಿಗೆ ಬಂದು ಮನೆಯನ್ನು ನಿಲ್ಲಿಸ್ತಾರೆ ಅವಾಗ ಇದೇ ರೀತಿ ಹಳ್ಳಿಗಳಲ್ಲಿ ಒಬ್ರಿಗೊಬ್ರು ಒಬ್ರಿಗೊಬ್ರು ಒಬ್ರಿಗೊಬ್ರು ನೋಡಿ ಮನೆಗಳೆಲ್ಲ ಬದಲಾವಣೆಗಳನ್ನ ಮಾಡ್ಕೊತ ಹೋಗಿ ಬಿಟ್ಟಾರೆ ಹಾಗಾಗಿ ಸ್ವಲ್ಪ ಬೇ ಹಳ್ಳಿಗಳು ಬೆಳಿಲಿಕ್ಕೆ ಮನೆಗಳೂ ಬೆಳಿಲಿಕ್ಕೆ ಕಾರಣ ಆ ರೀತಿ ಇದೆ ಆಮೇಲೆ ಹೊಲ ಗದ್ದೆಗಳಿದಾವೆ ಅವರಿಗೆ ಲೋನ್ ಫೆಸಿಲಿಟಿ ಚೆನ್ನಾಗ್ ಸಿಗುತ್ತೆ ಬೇಗ ಅಂಥವೆಲ್ಲ ತಿಳ್ಕೊಂಡು ಅವ್ರೇನು ಮಾಡ್ತಾ ಇದಾರೆ ಮನೆಗಳನ್ನು ಕಟ್ಟಿಸ್ತಾ ಇದಾರೆ ಇಲ್ಲಾ ಅಂದರೆ ಹೋಮ್ ಲೋನು ಈ ಥರ ಎಲ್ಲ ತಗೋಳ್ತಾರೆ ತಗೋಳ್ಳಲ್ಲಾ ಅಂತ ಏನಿಲ್ಲಾ ಬಟ್ ಮಕ್ಕಳು ಅಂದರೆ ಅದರಲ್ಲಿ ದುಡ್ದು ಕಟ್ತಕಂತಹ ಒಂದು ಕ್ಯಪಾಸಿಟಿ ಇದ್ದ ಇದ್ದೋರು ಮಾತ್ರ ತಗೋಳ್ತಾರೆ ತೊ ಆ ರೀತಿ ಇಲ್ಲದ್ದೇ ಇರ್ತಕ್ಕಂಥವ್ರು ಈ ರೀತಿ ಮಕ್ಳು ದುಡಿಮೇಗ್ ಬಂದಾಗ ಅವ್ರದೇ ಆಗಿರ್ತಕ್ಕಂಥ ಒಂದು ಲೆವೆಲ್ಲಿಗೆ ಬರೋವರೆಗು ಸ್ವಲ್ಪ ಕಾದಿದ್ದು ಆ ಗುಡಿಸ್ಲು ಮನೆಯಲ್ಲೇ ಇದ್ದು ಕಷ್ಟ ಪಟ್ಟು ನಿಧಾನಕ್ಕೆ ಕಟ್ಟಿಸ್ಕೊಂಡ್ ಕಟ್ಟಿಸ್ಕೊಂಡ್ ಹೋಗ್ತಾರೆ ಆದರೆ ಕಷ್ಟ ಮಾತ್ರ ಸಾಕಿಷ್ಟು ಹಳ್ಳಿಗಳಲ್ಲಿ ಮನೆಗಳು ಕಟ್ಬೇಕಾರೆ ಇನ್ನು ವಾಸ್ತು ಪ್ರಕಾರ ಅವೆಲ್ಲಾ ನೋಡ್ತಾರೆ ಯಾಕೆ ಅಂತಂದರೆ ಹಳ್ಳಿಗಳಲ್ಲಿ ಅದು ಪದ್ಧತಿ ಇನ್ನು ಹೋಗಿಲ್ಲ ಈ ದಿಕ್ಕಿನಲ್ಲೇ ಇದು ಇರಬೇಕು ಆ ದಿಕ್ಕಿನಲ್ಲೇ ಇರಬೇಕು ಅಂತಕ್ಕಂಥದ್ದು ಇರುತ್ತೆ ಅದು ಹಾವಿಗಿದೆ ಅಂತೆ ಹುತ್ತ ಅದು ಇರುವೆಗಳು ಕಟ್ಟಿ ಹೋಗ್ತಾವಂತೇ ಹಾವಿಗೇ ವಾಸ್ತು ಅನ್ನೋದು ಅದಕ್ಕೆ ಇರುತ್ತಂತೆ ಮತ್ತು ಅದಕ್ಕೆ ಇವ್ರು ಜನ ಯಾಕೆ ಕಟ್ಕೋಬಾರದು ಅಂತೇಳಿ ವಾಸ್ತು ಪ್ರಕಾರ ಮಾಡ್ತರೆ ಹಳೇ ಕಾಲದಲ್ಲೆಲ್ಲಾ ಅವೆಲ್ಲ ಇರಲಿಲ್ಲ ತಂದೆ ಮಾಡಿದ್ದು ತಾಯಿ ಮಕ್ಕಳಿಗೆ ಮಕ್ಳು ಮಾಡಿದ್ದು ಮೊಮ್ಮಕ್ಕಳಿಗೆ ಮನೆಗಳು ಇರುತಿದ್ವು ಈಗೆಲ್ಲಾ ಹಾಗಿಲ್ಲ ವಾಸ್ತು ಅಂತಕ್ಕಂಥದೂ ಜನದ ಅದು ಒಂಥರ ಮೋ ಟಿ ವಿಗಳುಲ್ಲಿ ಬರ್ತಾ ಇರ್ತಾರಲ್ಲ ಅವರು ಈ ರೀತಿ ಇರಬೇಕು ಆ ರೀತಿ ಇರಬೇಕು ಇವೆಲ್ಲಾ ಹೇಳ್ಕೊಡೋದ್ರಿಂದ ಯಾರನ್ನೋ ಕರೆಸ್ತಾರೆ ಮತ್ತು ಕೇಳ್ತಾರೆ ಪದ್ಧತಿ ಪ್ರಕಾರ ಇರ್ಲಾ ಅಂತೇಳಿ ಆ ರೀತಿ ಕೇಳಿ ಕೇಳಿ ಮನೆಗಳನ್ನು ಕಟ್ಕೊತ ಹೋಗ್ತಿದಾರೆ ಆಮೇಲೆ ಹಳ್ಳಿಗಳಲ್ಲಿ ಗಾಳಿ ಬೆಳಕು ಕಂಪಲ್ಸರಿ ಸಿಗುತ್ತೆ ಯಾಕೆ ಅಂತಂದರೆ ಅಲ್ಲಿ ಸುತ್ತ ಮುತ್ತ ಪಕ್ಕಕ್ಕೆ ಜಾಯಿಂಟ್ ಮನೆಗಳು ಇಲ್ಲ ಇಂಡಿಪೆಂಡೆಂಟ್ ಮನೆಗಳು ಅಂದರೆ ಪಕ್ಕಕ್ಕೆ ಗ್ಯಾಪ್ ಕೊಟ್ಬುಟ್ಟು ಮನೆಗಳನ್ನು ಕಟ್ತಾರೆ ಅಲ್ಲೀ ಹಳ್ಳಿಗಳಲ್ಲಿ ಮಾತ್ರ ಅವ್ರು ಗ್ವಾಡೆ ಇವ್ರಿಗೆ ಟಚ್ ಇರೋಲ್ಲ ಇವ್ರ ಗೋಡೆ ಅವ್ರಿಗೆ ಟಚ್ ಇರೋಲ್ಲ ಈ ರೀತಿ ಮನೆಗಳನ್ನು ಕಟ್ತಾರೆ ಯಾಕೆ ಅಂತಂದರೆ ಒಂದು ಅಡಿ ಗಾಳಿ ಬರಲಿ ಗಾಳಿ ಬೆಳಕು ಬೇ ಭಾಳ ಇಂಪಾರ್ಟೆಂಟ್ ಮನುಷ್ಯನಿಗೆ ಅದು ಈ ಹಳ್ಳಿಗಳಲ್ಲಿ ಮಾತ್ರ ಸಿಗೋಕ್ ಸಾಧ್ಯ ಸಿಟಿಗಳಲ್ಲಿ ಸ್ವಲ್ಪ ಕಷ್ಟ ಒಂದು ಅಡಿ ಜಾಗ ಅಲ್ಲ ಒಂದು ಇಂಚು ಜಾಗನೂ ಬಿಡೋಲ್ಲ ಸಿಟಿಗಳಲ್ಲಿ ಈ ರೈತರು ಪಾಪ ಕಷ್ಟಾಪಟ್ಟು ನಾನು ಇಂಡಿಪೆಂಡೆಂಟು ಅಂತಕ್ಕಂಥದನ್ನ ತಿಳ್ಕೊಂಡು ಒಳ್ಳೊಳ್ಳೆ ಮನೆಗಳನ್ನು ಈಗ ಹಳ್ಳಿಗಳಲ್ಲಿ ಇಂಪ್ರುಮೆಂಟ್ ಮಾಡ್ಕೊತ ಹೋಗ್ತಿದಾರೆ ಅದೇ ರೀತಿ ಇವಾಗೆಲ್ಲ ಬಸ್ ಫೆಸಿಲಿಟಿಗಳು ಚೆನ್ನಾಗ್ ಇದಾವೆ ಹಳ್ಳಿಗಳಲ್ಲಿ ಮೊದ್ಲು ಇರಲಿಲ್ಲ ನಾನೇ ಸ್ಕೂಲಿಗೆ ಹೋಗ್ತಿದ್ನಪ್ಪ ಕೆಲಸಕ್ಕೆ ಅಲ್ಲಿ ಹೋದಾಗ ಹಳ್ಳಿಗಳಲ್ಲಿ ಎಂಥ ಸಣ್ಣ ಮನೆ ಒಳಗಡೆ ಹೋಗಬೇಕು ಅಂದರೆ ತಲೆ ಬಗ್ಗಿಸ್ಕೊಂಡ್ ಹೋಗ್ತಾ ಇದ್ವಿ ಆದರೆ ಈಗಿರ್ತಕ್ಕಂಥ ಮನೆಗಳು ಆ ರೀತಿ ಇಲ್ಲ ಫುಲ್ ಡಿಫ್ರೆಂಟ್ ಆಗಿದಾವೆ ನೋಡಿದರೆ ಒಂದು ಅರಮನೇಗ್ ಹೋಗ್ತಿದೀವಿ ಏನೋ ಅನ್ನೋಷ್ಟರ ಮಟ್ಟಿಗೇ ಟೈಲ್ಸ್ ಗೀಲ್ಸ್ ಎಲ್ಲ ಹಾಕಿ ಚೆನ್ನಾಗಿ ಸಿಟಿ ಲೆವೆಲೋರ ಥರಾನೇ ಮನೆಗಳನ್ನು ಕಟ್ಕೊಂಡು ಅವ್ರ ಪಾಡಿಗೆ ಅವರು ಸುಖ್ವಾಗಿ ಜೀವನವನ್ನು ಮಾಡಿಕೊಂಡಿದಾರೆ ಹಳ್ಳಿಗಳಲ್ಲಿ ಆದರೆ ಯಾವುದೇ ರೀತಿಯ ತೊಂದರೆಗಳಿಲ್ಲ ರೆಂಟ್ ಗಿಂಟು ಕೊಡೋಷ್ಟು ಅವ್ರು ಹೋಗೋಲ್ಲ ಹಾವು ಮಾತ್ರ ಒಳ್ಳೆ ಮನೇಯಾಗ್ ಇರ್ತಾರೆ ಆ ರೀತಿ ಮನೆಗಳನ್ನು ಕಟ್ಟಿಸ್ಕೊಂಡ್ ಹೋಗ್ತಾ ಇದಾರೆ ಇವರೆಲ್ಲಾ ಸಿಟಿಗಳಲ್ಲಿ ಆದರೆ ಬಾಡಿಗೆಗಳು ಕಾಸೇ ಅಲ್ಯಾರು ಬರ್ತಾರೆ ಹಳ್ಳಿಗಳಲ್ಲಿ ಬಾಡಿಗೆಗೆ ಅವರೇ ಇರ್ತಕ್ಕಂಥ ಮಗ ಸೊಸೆ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಬರ್ತಾ ಇರ್ತಾರೆ ದೊಡ್ಡ ಮನೆ ಇರಲಿ ಈ ರೀತಿ ಒಂದು ಮನೆಗಳನ್ನು ಕಟ್ಕೊಂಡು ಹೋಗ್ತಿದೆ ಅದು ಶೀಟ್ ಮನೇನು ಕಡಿಮೆ ಆಗಿದಾವೆ ಈಗ ಹಳ್ಳಿಗಳಲ್ಲಿ ಶೀಟ್ ಮನೆ ಇಲ್ಲಾ ಗುಡಿಸ್ಲು ಮನೆಗಳಿಲ್ಲ ಹಂಚಿನ ಮನೆ ಆದರು ಸಿಗ್ಬೌಹುದು ಅಲ್ಪ ಸ್ವಲ್ಪ ಅದು ಬಹಳ ಕಡಿಮೆ ಇನ್ನು ಆರ್ ಸಿ ಸಿ ಮನೆಗಳೇ ಸಾಕಷ್ಟು ನಿಮ್ಗೆ ಹಳ್ಳಿಗಳಲ್ಲಿ ಸಿಗ್ತವೆ ಈಗ